ಮನುಷ್ಯರಿಗೆ ನಿಮ್ಮ ಮೂಲ ನೆಲೆಗೆ ಮರಳುವ ಹಂಬಲ ಸದಾ ಇರುತ್ತದೆ ನಿಮ್ಮ ನೆಲೆಗಳ ಬಗ್ಗೆ ನಿಮಗೆ ಯಾವ ನೆನಪುಗಳಿವೆ ಅಂತ ಕೇಳಿದರೆ ನಾನು ಎಣ್ಸುದು ಈಗ ಮದುವೆ ಆಗಿದೆ ಮದುವೆ ಆಗೋ ಅಂಥ ಮೊದಲು ನನ್ನ ತವ್ರ್ಮನೇಲಿದ್ದೆ ತವರು ಮನೇಲಿರುವಾಗ ಎಂತ ಆಗ್ತದೆ ನಾವು ಚಿಕ್ಕದಿರುವಾಗ ಆಟ ಪಾಠ ಅದರಲ್ಲೇ ತೊಡಗಿರ್ತೇವೆ ಅದರಲ್ಲಿ ಆಗ ಯಾವುದೇ ಜವಾಬ್ದಾರಿಗಳು ಅನ್ನೋದು ಇರ್ತಿರ್ಲಿಲ್ಲ ಆಡಿದರಾಯ್ತು ಓದಿದರೆ ಆಯಿತು ಅದೇ ಇರ್ತಿತ್ತು ಅದೇ ಈಗ ಮದುವೆ ಆಗಿದೆ ಗಂಡನ ಮನೆಗೆ ಬಂದಿದ್ದೇವೆ ತಾಯಿ ಮನೆ ಮತ್ತು ಗಂಡನ ಮನೆಯಲ್ಲಿ ಅಜಗಜಾಂತರ ವ್ಯತ್ಯಾಸವೇ ಇದೆ ನಮ್ಮ ಮನೆಯಲ್ಲಿ ನಾವು ಹೇಳಿದ್ದೇ ನಡಿತ್ತಿತ್ತು ಇಲ್ಲಿ ಅವರು ಹೇಳಿದ್ದೇ ನಡಿತದೆ ನಮ್ಮ ಮನೆಯಲ್ಲಿ ಅವ್ರು ನಾವು ಹೇಳಿದ್ದನ್ನು ಅವರು ಕೇಳ್ತಿದ್ದರು ಇಲ್ಲಿ ಅವರು ಹೇಳಿದ್ದನ್ನು ನಾವು ಕೇಳಬೇಕಾಗ್ತದೆ ಮತ್ತು ಜವಾಬ್ದಾರಿಗಳ ಸರಮಾಲೆಯೇ ನಮ್ಮ ಹಿಂದೆ ಇದೆ ಮಗು ಆದಮೇಲೆ ಅಂತೂ ಜೀವನ ನಡೆಸಲು ತುಂಬಾ ಕಷ್ಟ ಆಗ್ತದೆ ಖರ್ಚುವೆಚ್ಚಿನಲ್ಲಿ ನಾವು ನೋಡಬೇಕಾಗ್ತದೆ ಪ್ರತಿಯೊಂದು ವಿಚಾರದಲ್ಲಿ ನಾವು ಲೆಕ್ಕ ಹಾಕಿ ಲೆಕ್ಕ ಹಾಕಿ ಮುಂದೆ ನಡಿಬೇಕಾಗ್ತದೆ ತವರುಮನೆಯಲ್ಲಿ ಆದರೆ ನಮಗೆ ಅಷ್ಟು ಮಂಡೆ ಖರ್ಚು ಇರಲಿಲ್ಲ ನಾವು ಬೆಂದ ನಾವು ಹಣ ದುಡಿದದ್ದು ನಮಗೆ ನಮ್ಮಲ್ಯಾರೂ ನಮಗೆ ಕೊಡಿ ಅಂತ ಕೇಳುವವರು ಇರಲಿಲ್ಲ ಆದರೆ ಮದುವೆಯಾಗಿ ಮಕ್ಕಳಾದ ಮೇಲೆ ಅದು ಜವಾಬ್ದಾರಿ ನಮ್ಮ ಮೇಲಿರ್ತದೆ ನಾವು ಹೆತ್ತವರಾಗಿರ್ತದೆ ಆ ಮಗುವಿನ ಸಂಪೂರ್ಣ ಖರ್ಚು ವೆಚ್ಚ ಜವಾಬ್ದಾರಿ ನಮ್ಮದಾಗಿರ್ತದೆ ಹಾಗೆ ನೋಡುವಾಗ ಎಣಿಸ್ತದೆ ನನಗೆ ಚಿಕ್ಕದಿರುವಾಗಲೇ ಒಳ್ಳೆದಿತ್ತು ತವರು ಮನೇಲಿರುವಾಗ್ಲೇ ಒಳ್ಳೆದಿತ್ತು ಏನೂ ಅಷ್ಟು ಜವಾಬ್ದಾರಿಗಳಿರಲಿಲ್ಲ ಯಾವುದೇ ರೀತಿಯ ಕಷ್ಟ ಅಂತ ಅನಿಸ್ತಿರ್ಲಿಲ್ಲ ಈಗ ಪ್ರತಿಯೊಂದು ವಿಷಯಕ್ಕೂ ಸಮಾಜದ ಜಂಜಾಟಗಳು ಎಲ್ಲ ತುಂಬಿ ಹೋಗಿವೆ ಹಾಗಾಗಿ ಮೂಲನೆಲೆ ಅಂದರೆ ಅದೇ ಒಳ್ಳೆದಂತ ಅನಿಸ್ತದೆ ಅಲ್ಲೇ ಇರ್ಬೇಕಂತಂದು ಒಂದು ರಜೆ ಸಿಕ್ಕಿದರೆ ಕೂಡ ತವರು ಮನೆಗೆ ಓಡಿಹೋಗುವ ಪರಿಸ್ಥಿತಿ ಈಗಿಂದಾಗಿರ್ತದೆ